ನನಗೆ ದೇಶಾಭಿಮಾನ ಮತ್ತು ಕನ್ನಡ ಶಾಲೆಗಳ ಬಗ್ಗೆ ಇರುವ ಚಿತ್ರಗಳಂದರೆ ಇಷ್ಟ ನನ್ನ ಚಲಾ ನನಗೆ ಇಷ್ಟವಾಗಿದ್ದು ಅಂದರೆ ಕ್ರಾಂತಿ ಕ್ರಾಂತಿಯಲ್ಲಿ ಒಳ್ಳೆಯ ಮೆಸೇಜ್ ಇದೆ ಏನಂದರೆ ಕನ್ನಡ ಸ್ಕೂಲ್ನ ಹೇಗೆ ಮುಚ್ಚಾಕ್ತಾರೆ ಮತ್ತು ಅದ್ರಲ್ಲಿ ಯಾವ ರೀತಿ ಮುಚ್ಚಾಗ್ದೇ ಇರೋದು ಅಂತ ಪ್ರಯತ್ನ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು